ನನ್ನ ಸೆಕೆಂಡ್ ಫ್ರಾಡಕ್ಟ್ ಬಂದು ರೆಡ್ಮಿ ನೋಟ್ ನೈನ್ ಫ್ರೋ ಇದನ್ನು ನಾನು ಅಮೆಝನ್ನಲ್ಲಿ ಸಿಕ್ಕಿ ಆರು ತಿಂಗಳ ಹಿಂದೆ ಖರೀದಿ ಮಾಡಿದೆ ನನ್ನ ಫ್ರೆಂಡ್ಸೆಲ್ಲ ಹೇಳ್ತಿದ್ದರು ರೆಡ್ಮಿ ನೋಟ್ ನೈನ್ ತೊಗೋ ಚೆನ್ನಾಗಿದೆ ಬ್ಯಾಟ್ರಿ ಬ್ಯಾಕ್ಅಪ್ ಚೆನ್ನಾಗಿ ಬರುತ್ತೆ ವಾಯ್ಸ್ ಇರ್ಬೋದು ಆಡಿಯೋ ಇರ್ಬೋದು ವಿಡಿಯೋ ಇರ್ಬೋದು ಪ್ರತಿಯೊಂದು ಚೆನ್ನಾಗಿದೆ ಏರ್ಫೋನ್ ಹಾಕ್ಕೊಂಡು ತುಂಬ ಸಾಂಗ್ಸೆಲ್ಲ ಚೆನ್ನಾಗಿ ಕೇಳಿಸುತ್ತೆ ಅಂತ ಹೇಳಿದ್ದರು ಬ್ಯಾಟ್ರಿ ಬೆಕ್ಅಪ್ ಚೆನ್ನಾಗಿ ಬರುತ್ತೆ ಮೊಬೈಲ್ ಯಾವುದೇ ರೀತಿ ಬಿಸಿ ಬರೋದಿಲ್ಲ ಅಂತ ಹೇಳ್ತಾ ಇದ್ದರು ಬಟ್ ನಾನು ತೊಗೊಂಡು ಆರು ತಿಂಗ್ಳಿಂದ ಯೂಸ್ ಮಾಡ್ತಾ ಇದ್ದೀನಿ ಬಟ್ ಬ್ಯಾಟ್ರಿ ಬಿಕ್ಅಪ್ ಅಷ್ಟೊಂದು ಚೆನ್ನಾಗೆ ಇಲ್ಲ ಡೈಲಿ ಇದು ಮಾರ್ನಿಂಗು ಬ್ಯಾಟ್ರಿ ಫುಲ್ ಲೋಡ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಆದರೆ ಮತ್ತೆ ನೆಕ್ಸ್ಟ್ ಡೇ ಮತ್ತೆ ಚಾರ್ಜ್ ಮಾಡಬೇಕಾಗುತ್ತೆ ಯಾಕಂದರೆ ನೆಟ್ಟು ಮತ್ತು ಆ್ಯಪ್ಸೆಲ್ಲ ಯೂಸ್ ಮಾಡೋದ್ರಿಂದ ಬೇಗ ನೆಟ್ ಖಾಲಿಯಾಗುತ್ತೆ ಖಾಲಿಯಾಗ್ತಾ ಐತೆ ಬೇಗ ಮತ್ತು ಚಾರ್ಜ್ ಅಷ್ಟೊಂದು ಬ್ಯಾಟ್ರಿ ಪಿಕಪ್ ಇಲ್ಲ ಫೋರ್ ತೌಸಂಡ್ ಬ್ಯಾಟ್ರಿ ಪಿಕಪ್ ಇದೆ ಬಟ್ ಆದರೂ ಕೂಡ ಅದು ಅಷ್ಟು ಡೀಫಾಲ್ಟ್ ಇಲ್ಲ ಬ್ಯಾಟ್ರಿ ತುಂಬ ಡೀಫಾಲ್ಟ್ ಇದೆ ಸರ್ಯಾಗಿ ಯಾವುದೇ ರೀತಿ ಬ್ಯಾಟ್ರಿ ಬ್ಯಾಕ್ಅಪ್ ಬರ್ತಾ ಇಲ್ಲ ಮತ್ತು ಇನ್ನು ನಾವು ಕ್ಯಾಮ್ರಾಗೆ ಹೋದರೆ ಹೆಚ್ ಡಿ ಕ್ವಾಲಿಟಿ ಕ್ಯಾಮ್ರಾ ಅಂತ ಹೇಳ್ತಿದ್ದರು ಬಟ್ ಫೋಟೋ ಕ್ಲಿಕ್ ಮಾಡಿದಾಗೆಲ್ಲ ಇಮೇಜಸ್ ಮಾಡಿದಾಗ ಸೆಲ್ಫಿ ಎಲ್ಲ ತೊಗೊಂಡಾಗ ಕ್ಲಾರಿಟಿ ಫಿಚ್ಚರ್ ಇಲ್ಲ ಬ್ಲರ್ ಆಗಿ ಕಾಣ್ತಿದೆ ಎಲ್ಲ ತುಂಬ ಅ ಡಿಸ್ಅಡ್ವಾಂಟೇ ಅಡ್ವಾಂಟೇಜ್ ಇದೆ ಕ್ಯಾಮ್ರಾದಲ್ಲಿ ಅಷ್ಟೊಂದು ಕ್ಲಾರಿಟಿ ಇಲ್ಲ ಇನ್ನು ಇಯರ್ಫೋನ್ ಹಾಕ್ಕೊಂಡು ಯೂಸ್ ಮಾಡೋದರಿಂದ ವಾಯ್ಸ್ ಅಷ್ಟೊಂದು ಎಫೆಕ್ಟಿವ್ ಆಗಿ ಬರೋದಿಲ್ಲ ಸೌಂಡೇನೂ ಮ್ಯೂಸಿಕಲ್ಲ ಕೇಳೋವಾಗ ಅಷ್ಟೊಂದು ಕ್ಲಾರಿಟಿ ಇಲ್ಲ ಸೌಂಡ್ ಕ್ವಾಲಿಟಿ ಇದು ಸ್ವಲ್ಪ ಪ್ರಾಬ್ಲಮ್ಮಿದೆ ಇನ್ನು ತುಂಬ ನೆಟ್ಟೆಲ್ಲ ಯೂಸ್ ಮಾಡೋದರಿಂದ ಏನಾಗುತ್ತೆ ಇದು ತುಂಬ ಹೀಟ್ ಬೇಗ ಆದಷ್ಟು ಬೇಗನೆ ಹೀಟ್ ಬರುತ್ತೆ ಒನ್ ಅವರ್ ಯೂಸ್ ಮಾಡಿದ್ರೆ ಮೊಬೈಲ್ ಈಟ್ ಬರುತ್ತೆ ಇದು ಸ್ವಲ್ಪ ಅಷ್ಟೊಂದು ಎಫೆಕ್ಟಿವ್ ಇಲ್ಲ ಡೀಫಾಲ್ಟಿ ಇದೆ ಮತ್ತು ನಾನು ಸಾಂಗ್ಸ್ ಇರ್ಬೋದು ಮತ್ತು ಮೂವೀಸೆಲ್ಲ ನೋಡೋವಾಗ ವಿಡಿಯೋ ಮಾಡೋವಾಗ ವಿಡಿಯೋ ವಿಷಲೆ ಏನಾಗುತ್ತೆ ಸೌಂಡ್ ಎಫೆಕ್ಟ್ ಅಷ್ಟೊಂದು ಚೆನ್ನಾಗಿ ಬರ್ತಾ ಇಲ್ಲ ಅದಕ್ಕೆ ಅಷ್ಟೊಂದು ಕ್ವಾಲಿಟಿ ಇಲ್ಲ ಮೊಬೈಲು ಓಕೆ ತ್ಯಾಂಕ್ ಯೂ